ನಾನು ಚಿಕ್ಕವ್ನಿದ್ದಾಗ ಬಾಲ್ಯದಲ್ಲಿ ತುಂಬ ನೆನಪುಗಳು ಅಂದರೆ ನಾವು ಸ್ಕೂಲಿಗೆ ಹೋಗ್ಬೇಕಾರೆ ಸೈಕಲಲ್ಲಿ ಮತ್ತು ಅದಕ್ಕೂ ಚಿಕ್ಕವ್ರಿದ್ದಾಗ ನೆಡ್ಕಂಡ್ ಹೋಗ್ಬೇಕಾದ್ರೆ ಚಡ್ಡಿ ಹಾಕ್ಕಂಡಿ ಫುಲ್ಲು ನಡ್ಕೊಂಡು ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ಸ್ಕೂಲ್ ದೂರ ಇರೋದು ಅಲ್ಲಿವರೆಗೂ ನಡ್ಕೊಂಡು ಹೋಬೇಕಾಯಿತ್ತು ಆಮೇಲೆ ಸ್ವಲ್ಪ ಸೈಕಲ್ ಬಂದ ಮೇಲೆ ಸೈಕಲಲ್ಲಿ ಹೋಗ್ತಿದ್ವಿ ಸೈಕಲಲ್ಲಿ ಹೋಬೇಕಾರೆ ತುಂಬ ಆಟಾಡ್ತಿದ್ವಿ ಮಾವ್ನ ಹಣ್ಣು ಕೀಳೋದು ಬಿಕ್ಕೆ ಹಣ್ಣು ಕೀಳೋದು ಮತ್ತು ಗೋಲಿ ಬುಗುರಿ ಕ್ರಿಕೆಟು ಬರೀ ಆಟ ಆಡ್ತಾ ಇದ್ವಿ ಅವಾಗ ತುಂಬ ಅಂದರೆ ತುಂಬ ಈಜು ಹೊಡೆಯೋದು ಮತ್ತು ಹುಡುಗರೆಲ್ಲ ಪಾರ್ಟಿ ಅವಾಗ್ಲೇ ಒಂದು ಕೋಳಿ ಕದ್ದುಬಿಡೋದು ಹೋಗಿ ತಿಂದುಬಿಡೋದು ಚಿಕ್ಕೋವ್ರು ಇದ್ದಾಗ ಭಾಳ ನೆನ್ಪುಗಳು ಈಗ ಅವೆಲ್ಲ ನೆನ್ಪುಗಳು ಬರಲ್ಲ ಅವಾಗ ತುಂಬ ಅಂದರೆ ತುಂಬ ನೆನ್ಪುಗಳು ಚಿಕ್ಕೋವ್ರು ಇದ್ದಾಗ ಆಡಿದ ಆಟ ಮತ್ತು ಅವಾಗ ಇದ್ದಿದ್ದ ಪಾಠಗಳು ಆಟಗಳು ಇವತ್ತಿನವರ್ಗೂ ಯಾವುವೂ ಇಲ್ಲ ಅವು ಅವಾಗ ಇದ್ದಿದ್ದೇ ಒಂಥರ ವಿಶೇಷ ಆವಾಗಿನ ಆಟ ಅಂದರೆ ಮಾ ನಾವು ತೆಂಗಿನ ಮರ ಹತ್ತೋದು ಪಾಠಕ್ಕೆ ಸ ಶಾಲೆಗೆ ಹೋಗ್ಬೇಕಾದ್ರೆ ಹುಡುಗರಿಗೆಲ್ಲ ರೇಗ್ಸ್ಕಂಡು ಹೋಗೋದು ಮತ್ತು ಈ ಬಿಕ್ಕೆ ಹಣ್ಣು ಕೀಳಕ್ಕೆ ಹೋಗೋದು ಮತ್ತು ಮಾವಿನ ಹಣ್ಣು ಮತ್ತು ಇಂಥ ಹೊಲ್ದೊಳಗ್ ಆಟ ಆಡೋದು ರಜಾ ಬಿಟ್ಟರೆ ಸಾಕು ಯಾವ್ದಾರ ನಾಟಕ ಇಲ್ಲ ಯಾವುದಾದ್ರೂ ಜಾತ್ರೆ ಬಂದರೆ ಸಾಕು ನಾಟಕ ನೋಡಕ್ಕೆ ಹೋಗೋದು ತುಂಬ ಜನ ಸೇರೋವ್ರು ಜನ ಅಂದರೆ ನಾವು ಎಲ್ಲಾದ್ರೂ ಒಂದು ಕುತ್ಕೊಂಡು ಇದ್ದರೆ ಮುಂದೆ ಕುತ್ಕಂಡು ಇರೋವ್ರು ನಮಗೆ ಕಾಣ್ತನೇ ಇರಲಿಲ್ಲ ನಾಟ್ಕ ಅಷ್ಟು ಜನ ಅಂದರೆ ಸಕತ್ತು ಜನ ಇರೋವ್ರು ಅವಾಗ ಆಗಿನ ಕಾಲದಲ್ಲಿ ತುಂಬ ಅಂದರೆ ತುಂಬ ಜನ ಈಗ ಹೋಗಿ ಒಂದು ಸರ್ತಿ ಚಾಪೆ ಹಾಸ್ಕಂಡಿ ಕುತ್ಕಂಬಿಟ್ರೆ ಬೆಳಿಗ್ಗೆ ಆದರೂ ಮುಗೀತಿರಲಿಲ್ಲ ನಾಟಕ ನೋಡು ನೋಡು ನೋಡು ಸುಮ್ಮನೆ ನೋಡೋದು ಅಲ್ಲೇ ಕಡ್ಲೆಪುರಿ ತಿನ್ನೋದು ಮೆಣಸಿನ್ಕಾಯಿ ಬಜ್ಜಿ ಅಂಥವು ಇಂಥವು ಏನಾದ್ರೂ ಸ್ವೀಟು ಯಾರಾದರೂ ತಂದು ಕೊಡೋವ್ರು ಅವ್ರ ಹತ್ತಿರ ಕಸ್ಕೊಂಡಾದ್ರೂ ತಿನ್ನೋದು ತುಂಬ ಆಟ ಆಡಿಬಿಟ್ವಿ ಅವಾಗ ಆಮೇಲೆ ರಜಾ ಬಿಟ್ಟಾಗ ಎಲ್ಲಾದಅರೂ ಕೆರೆ ಕಡೆ ಈಜಾಡಕ್ಕೆ ಹೋಗೋದು ಮತ್ತು ಬಾವ್ಯಲ್ಲಿ ಈಜಾಡಕ್ಕೆ ಹೋಗೋದು ಇಲ್ಲಾಂದರೆ ಏನಾದ್ರೂ ಹಣ್ಣುಗಳು ಪರಂಗಿ ಹಣ್ಣು ಕೀಳಕ್ಕೆ ಹೋಗೋದು ಮತ್ತು ಮಾವ್ನ ಹಣ್ಣು ಕೀಳಕ್ಕೆ ಹೋಗೋದು ಹೀಗೆ ಆ ಆಡಿರೋ ಆಟಗಳೇ ಚೆಂದ ಅವಾಗಿನ ಆಟಗಳು ತುಂಬ ಆಟ ಆಡ್ಬಿಟ್ಟಿದೀವ್ ಆವಾಗ ಇವಾಗಿನ ಕಾಲದಲ್ಲಿ ಈಗ ನಮಗೆ ಅವೆಲ್ಲ ನೆನ್ಸ್ಕಳದೇ ಒಂದು ಖುಷಿ ನಮ್ಮ ಹಳೇ ಯಾರಾದರೂ ನಮ್ಮ ಸ್ನೇಹಿತ್ರು ಯಾರಾರೂ ಸಿಕ್ಕರೆ ನಾವು ಬಾಲ್ಯದಲ್ಲಿ ಹೆಂಗ್ ಇದ್ವಿ ಇವಾಗ ನೋಡು ಹೆಂಗಿದೀವಿ ಅವಾಗ ಹರಿದೋಗಿರೋ ಚಡ್ಡಿ ಎಲ್ಲ ಹಾಕ್ಕಂಡಿ ಊರು ತುಂಬ ಅಡ್ಡಾಡ್ತಿದ್ವಿ ಇವಾಗ ನೋಡು ಹೆಂಗೆ ಇದ್ದೀವಿ ಅಂತ ಎಲ್ಲಾದ್ರು ಸಿಕ್ಕಾಗ ಎಲ್ಲರೂ ಮಾತಾಡ್ತಿರ್ತೀವಿ ಯಾವಾಗಾದರೂ ಸಿಕ್ಕರೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಅವಾಗಿನ ಕಾಲನೇ ಚೆಂದ ಸಣ್ಣ ಮಕ್ಕಳಿದ್ದಾಗ್ಲೇ ಚೆಂದ ಎಮ್ಮೆ ಉಜ್ಜಕ್ಕೋಗೋದು ಎಮ್ಮೆ ಹಾಲ್ ಕರಿಯಕ್ಕೆ ಹೋಗೋದು ದನ ಹೊಡ್ಕಂಡ್ ಹೋಗದು ದನ ಮೇಯ್ಸೋಕ್ಕೆ ಎಮ್ಮೆ ಮೇಯ್ಸೋಕ್ಕೆ ಮತ್ತು ಈಜೋಡಿಯಕ್ಕೆ ಹೋದಾಗ ಎಮ್ಮೆ ಮೇಲೆ ಹತ್ಬಿಡೋದು ಎಮ್ಮೆ ಮೇಲೆ ಹತ್ತಿ ಹೀಗೇ ಈಜಾಡ್ಕಂಡಿ ಎಮ್ಮೆ ಎಲ್ಲ ತೊಳ್ಕಂಡು ಹುಡುಗರೆಲ್ಲ ಆಟ ಆಡ್ಕಂಡಿ ಬರೋದು ಆ ರಜದ ಟೈಮ್ಗಳಾಗಿ ಭಾಳ ಚೆಂದ ಮತ್ತು ಈ ಸ್ಕೂಲ್ ಬಿಟ್ಟಮೇಲೆ ಇವಾಗ ಬೆಳಿಗ್ಗೆ ಹತ್ತು ಗಂಟೆಗೆ ನಡ್ಕಂಡು ಹೋದ್ರೆ ನಾವು ಅಲ್ಲಿ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ಕೂಲಿಗೆ ಹೋದರೆ ಸಾಯಂಕಾಲ ಮತ್ತೆ ಮೂರು ಗಂಟೆಗೆ ಬಿಟ್ಟರೆ ನಾವು ಬರೋ ಅಷ್ಟೊತ್ತಿಗೆ ಆರು ಗಂಟೆ ಆಗಿರೋದು ಆಟ ಆಡ್ಕಂಡು ಬರೋ ಅಷ್ಟೊತ್ತಿಗೆ ತುಂಬ ಟೈಮ್ ವೇಸ್ಟು ಓದ್ತಿರಲಿಲ್ಲ ಏನೂ ಇಲ್ಲ ನಮ್ಮ ಹುಡುಗರು ಇವಾಗಲೂ ಸಿಕ್ಕಾಗೆಲ್ಲ ಹೇಳ್ತಾರ್ ನನ್ನ ಸ್ನೇಹಿತರು ಅವಾಗ ಆಡ್ತಿದ್ದೆವಲ್ಲ ಈಗ ಆ ಥರ ಆಟಾಡೋಕ್ಕಾಗುತ್ತ ನಮ್ಮ ಕೈಯಲ್ಲಿ ಅಂತಂದು ಎಲ್ಲ ಕೇಳ್ತಾರೆ ಆದ್ರೂ ಭಾಳ ಪ್ರೀತಿ ಅಂದರೆ ಏನು ಅಂದರೆ ನಮ್ಮ ಹಳ್ಳಿನೇ ಚೆಂದ ಹಳ್ಳಿಗ್ ಹೋಗ್ಬಿಟ್ರೆ ಈಗ್ಲೂ ಅಲ್ಲಿ ಓಡಾಡಿರೋ ಜಾಗ ಮತ್ತು ಅಲ್ಲಿ ಅಡ್ಡಾಡಿರೋದು ಆಟಾಡಿರೋದು ಅವೆಲ್ಲ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ ಈಗ ಆ ಥರ ಆಟಾಡೋಕ್ಕಾಗಲ್ಲ ಅಲ್ಲ ಅನ್ನೋದು ಒಂದೇ ನಮ್ಮ ಮನ್ಸಿಗೆ ಬೇಜಾರು ಅವಾಗಿನ ಆಟನೇ ಚೆಂದ ಈಗಿನ ಆಟನೇ ಬೇರೆ ಇವಾಗ ಅವಾಗ ಆಟಾಡೋಕ್ಕಂತ ಹೋಗ್ತಿದ್ವಿ ಸ್ಕೂಲಿಗೆ ಇವಾಗ ದೊಡ್ಡವರಾಗಿದೀವಿ ಇವಾಗ ದುಡೀಬೇಕು ಅಂತ ಹೋಗ್ತಿದೀವಿ ಏನು ವಿಶೇಷತೆ ಏನು ಅಂದರೆ ತುಂಬ ಸಂತೋಷ ಆಗುತ್ತೆ ಈ ಹಳೇದೆಲ್ಲ ನೆನ್ಸ್ಕೊಂಡ್ರೆ ಅವಾಗ ತೆಂಗಿನ ಮೇಲೆ ತೆಂಗಿನ ಮರ ಹತ್ತಿ ಬಿದ್ದಿದ್ದು ಮಾವಿನ್ಕಾಯಿ ಕಿತ್ಕಂಡ್ ಓಡಿಬಂದಿದ್ದು ಕೋಳಿ ಕದ್ದಿದ್ದು ಅವೆಲ್ಲ ನನಗೆ ಒಂಥರ ಭಾಳ ವಿಶೇಷ ಸ್ನೇಹಿತರಿಗೂ ಅಷ್ಟೇ ಯಾವಾಗಾದರೂ ಸಿಕ್ಕಾಗ ಹೇಳ್ತೀರ್ತೀನಿ ಇದು ಕಾ ನಮಗೆ ಎಷ್ಟು ವಿಶೇಷ ಅಂದರೆ ತುಂಬ ವಿಶೇಷ ಇದು ನನ್ನ ಲೈಫಲ್ಲಿ ಬಾಲ್ಯನೇ ನನಗೆ ಭಾಳ ವಿಶೇಷ